ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಗ್ಗುರುತು ಅಥವಾ ಐತಿಹಾಸಿಕ ತಾಣಗಳು ಇದೆ ಅದರಲ್ಲಿ ಕೆಲವು ದೇವಸ್ಥಾನಗಳು ಇದೆ ಮತ್ತು ಕೆಲವು ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲರೂ ನೋಡಲು ಬರುವುದು ಬೀಚ್ ಬೀಚ್ಗಳನ್ನು ಯಾಕಂದರೆ ಬೀಚ್ ಕರಾವಳಿ ಪ್ರದೇಶ ಆಗಿರುವುದರಿಂದ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೀಚುಗಳು ಪ್ರಮುಖ ಸ್ಥಾನಗಳಾಗಿವೆ ಹೀಗಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪ್ರವಾಸಕ್ಕೆ ನೀಡುವ ದೇವಸ್ಥಾನ ಯಾವುದೆಂದರೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಮತ್ತು ಮಂಗಳೂರಿನಲ್ಲಿ ಕುದ್ರೋಳಿ ದೇವಸ್ಥಾನ ಅಂತ ಗೋಕರ್ಣನಾಥೇಶ್ವರ ಮತ್ತು ಕದ್ರಿ ದೇವಸ್ಥಾನ ಅದೆಲ್ಲ ಪ್ರವಾಸ ತಾಣಗಳಾಗಿದೆ ಹಾಗೇ ಉಳ್ಳಾಲ ಬೀಚ್ ಆಗಿರಬಹ್ದು ಪಣಂಬೂರು ಬೀಚಾಗಿರಬಹ್ದು ಇದೆಲ್ಲ ಬೀಚುಗಳಾಗಿವೆ ಯಾಕೆಂದರೆ ಮಂಗಳೂರಿಗೆ ಪ್ರವಾಸ ಅಂತ ಬಂದವರು ಬೀಚುಗಳನ್ನು ಬೀಚುಗಳಿಗೆ ಭೇಟಿ ಕೊಡದೆ ಎಲ್ಲಿ ಹೋಗುವುದಿಲ್ಲ ಮತ್ತು ನಮ್ಮ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ತುಂಬ ಫೇಮಸ್ ಫುಡ್ಡು ಯಾವುದೆಂದರೆ ಮೀನು ತುಂಬ ಜನರು ಪ್ರವಾಸಕ್ಕೆ ಬಂದವರು ಇಲ್ಲಿಯ ಮೀನು ತಿನ್ನದೆ ಎಲ್ಲಿ ಹೋಗುವುದೇ ಇಲ್ಲ ಯಾಕಂದರೆ ಇಲ್ಲಿಯ ಮೀನುಗಳು ಅಷ್ಟು ರುಚಿಯಾಗಿರುತ್ತದೆ ಮತ್ತು ಪ್ರವಾಸ ತಾಣಗಳು ತುಂಬ ಇದೆ ಮಂಗಳೂರಲ್ಲಿ ಬೀಚಾಗಿರಬಹ್ದು ಅಥವಾ ಬೀಚಾಗಿರಬಹ್ದು ಅಥವಾ ದೇವಸ್ಥಾನ ಆಗಿರ್ಬೋದು ಅಥ್ವಾ ಪ್ರವಾಸ ತಾಣಗಳು ಇದೆ ಜೈನ ಬಸದಿ ಇದೆ ಮತ್ತು ತುಂಬ ಇದೆ ತುಂಬ ಪ್ಲೇಸುಗಳಿದೆ ಆದರೆ ಅದೇ ಎಲ್ಲರೂ ಬರುವುದು ಹೈಯೆಸ್ಟಾಗಿ ಬರುವುದು ಎಲ್ಲಿಗೆ ಅಂದರೆ ಮಂಗಳೂರಿಗೆ ಬೀಚಿಗೆ ಬರುತ್ತಾರೆ ಹಾಗೆ ದೇವಸ್ಥಾನ ಸುಬ್ರಹ್ಮಣ್ಯ ಧರ್ಮಸ್ಥಳ ಅಲ್ಲಿಗೆ ಮತ್ತು ಕುದ್ರೋಳಿ ದೇವಸ್ಥಾನ ಅಲ್ಲಿಗೆಲ್ಲ ಪ್ರವಾಸ ತಾಣಗಳು ಅದೆಲ್ಲ ಪ್ರವಾಸ ತಾಣಗಳು ಹಾಗೆಯೇ ಹಳೆಯ ದೇವಸ್ಥಾನಗಳು ಅಂದರೆ ಐತಿಹಾಸಿಕ ದೇವಸ್ಥಾನಗಳು ಅಲ್ಲೆಲ್ಲ ಅವು ಅದಾದ ಅದು ಅದು ದೇವಸ್ಥಾನಕ್ಕೆ ಅದದ ಅದದರ ಅದದ್ದರದೇ ಪ್ರಸಿದ್ಧಿ ಎಲ್ಲ ಇದೆ ಹಾಗಾಗಿ ಜನರು ಅಲ್ಲಿಗೆ ಪ್ರವಾಸಿಯಾಗಿ ಬಂದೇ ಬರುತ್ತಾರೆ ಮತ್ತು ಬೀಚಿಗೆ ಆಗಿರ್ಬೋದು ಅಥವಾ ಹೋಟೆಲ್ ಆಗಿರ್ಬೋದು ಮಂಗಳೂರಲ್ಲಿ ತುಂಬ ಫೇಮಸ್ ಆಗಿರುವ ಬೀಚ್ ಪಣಂಬೂರು ಬೀಚ್ ಅಲ್ಲಿಯಂತೂ ಯಾವಾಗಲೂ ಪ್ರವಾಸಿಗಳೇ ಇರುವುದು ಹೈಯೆಸ್ಟ್ ಮಕ್ಕಳು ಪ್ರವಾಸಕ್ಕೆ ಬಂದಿರುವವರು ಆಗಿರ್ಬೋದು ಅಥವಾ ಟೂರಿಸ್ಟ್ಗಳಾಗಿರ್ಬೋದು ಅಥವಾ ಫಾರಿನರ್ಸಾಗಿರ್ಬೋದು ಅವರೆಲ್ಲ ಹೈಯೆಸ್ಟ್ ನಮಗೆ ಅಲ್ಲಿಯೇ ಕಾಣಲು ಸಿಗುವುದು ಮಂದಿರಗಳಲ್ಲಿ ಅಥವಾ ಐತಿಹಾಸಿಕ ಸ್ಥಳಗಳಲ್ಲಿ ನೋಡಲು ಅಷ್ಟು ನೋಡಿದರು ಅಷ್ಟು ಜನ ಸಿಗಲಿಕ್ಕಿಲ್ಲ ಆದರೆ ಪಣಂಬೂರು ಬೀಚಲ್ಲಿ ತುಂಬ ಮಂದಿ ನಮಗೆ ಪ್ರವಾಸಿಗಳು ನೋಡಲು ಸಿಗುತ್ತಾರೆ ನಮ್ಮ ಮಂಗಳೂರಿನಲ್ಲಿ ಫೇಮಸ್ ಆಗಿರೋ ಇರುವುದೇ ಅದು ಬೀಚುಗಳು ಹಾಗಾಗಿ ಸಸಿಹಿತ್ಲು ಬೀಚು ಸುರತ್ಕಲ್ ಬೀಚು ಹೀಗೆಯೇ ತುಂಬ ಬೀಚುಗಳಿದೆ ನಮ್ಮ ಮಂಗಳೂರಿನಲ್ಲಿ ಮತ್ತು ಪ್ರವಾಸಿ ತಾಣಗಳು ಇದೆ ಕೋಟೆ ಇದೆ ಸಂಗ್ರಹಾಲಯ ಇದೆ ನೈಸರ್ಗಿಕ ಪ್ರವಾಸ ಪಿಲಿಕುಳ ನಿಸರ್ಗಧಾಮ ಅದೆಲ್ಲ ಹಳೆಯ ಐತಿಹಾಸಿಕ ಜಾಗಗಳು ಪಿಲಿಕುಳ ನಿಸರ್ಗಧಾಮವು ಅದೊಂದು ಪ್ರವಾಸಿ ಸಂಗ್ರಹಾಲಯ ಆಗಿದೆ ಹೀಗಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದೆಲ್ಲ ಪ್ರವಾಸಿ ತಾಣಗಳು ಮತ್ತು ಪಣಂಬೂರು ಬೀಚು ಉಳ್ಳಾಲ ದರ್ಗಾ ಜಮಾಲಾಬಾದ್ ಕೋಟೆ ಇಲ್ಲಿಗೆಲ್ಲ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಮತ್ತು ಮಂದಿರ ಅಂದರೆ ಅದೇ ದೇವಸ್ಥಾನಗಳು ಐತಿಹಾಸಿಕ ದೇವಸ್ಥಾನಗಳು ಮತ್ತು ಕೋಟೆ ಕೂಡ ಉಂಟು ಸಂಗ್ರಹಾಲಯ ನೈಸರ್ಗಿಕ ಪ್ರವಾಸ ಸಹ ಉಂಟು ಮತ್ತು ತುಂಬ ರೀತಿಯ ಪ್ರವಾಸ ತಾಣಗಳು ಉಂಟು ಮತ್ತು ಹೋಟೆಲ್ ಆಗಿರ್ಬೋದು ಅಥವಾ ಪಿಲಿಕುಳ ನಿಸರ್ಗಧಾಮ ಆಗಿರಬಹುದು ಮತ್ತು ಬೀಚುಗಳಲ್ಲಿ ವ್ಯವಸ್ಥೆ ಇದೆ ಪ್ರವಾಸಿಗರಿಗೆ ನಿಲ್ಲುವ ವ್ಯವಸ್ಥೆಯೂ ಇದೆ ಬೀಚುಗಳಲ್ಲಿ ಹೀಗಾಗಿ ನಮ್ಮ ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡದಲ್ಲಿ ಯಾವುದೇ ರೀತಿಯ ಪ್ರವಾಸರಿಗೆ ಕೊರತೆಯಾಗುವಂಥ ವ್ಯವಸ್ಥೆಯು ಇಲ್ಲಿ ಇರುವುದಿಲ್ಲ ಅವರಿಗೆ ಉಪಯೋಗ ಆಗುವಂಥವೇ ಎಲ್ಲ ಇರುವುದು ಮತ್ತು ಅವರು ನಮ್ಮ ಮಂಗಳೂರು ಅಥವಾ ದಕ್ಷಿಣ ಕನ್ನಡದಲ್ಲಿ ಬಿಟ್ಟು ಬೇರೆ ಎಲ್ಲಿಯೂ ಹುಡುಕಿದರು ನಮ್ಮಂಥ ಪ್ರವಾಸ ತಾಣಗಳು ಎಲ್ಲಿಯೂ ಸಿಗಲಿಕ್ಕಿಲ್ಲ ಅವರಿಗೆ ಹೀಗಾಗಿ ತುಂಬ ಮಂದಿ ಮಂಗಳೂರಿಗೆ ಪ್ರವಾಸ ಬಂದೇ ಬರುತ್ತಾರೆ ಬಂದವರು ಪಣಂಬೂರು ಬೀಚ್ ಅಥವಾ ಕದ್ ಪಣಂಬೂರು ಬೀಚ್ ಅಥವಾ ಸುರತ್ಕಲ್ ಅಥವಾ ಎಲ್ಲಿಗಾದರೂ ಪ್ರವಾಸಕ್ಕೆ ಬಂದೇ ಬರುತ್ತಾರೆ ಬಂದವರು ಮೇಯ್ನ್ ಅದೇ ನಮ್ಮ ಮಂಗಳೂರಿನಲ್ಲಿ ಫೇಮಸ್ ಫುಡ್ ಅಂತ ಇರುವುದು ಫಿಶ್ಶು ಮತ್ತು ಮೂಡೆ ಮತ್ತು ಅದೆಲ್ಲ ತುಂಬ ಉಂಟು ಫುಡ್ಡುಗಳೆಲ್ಲ ಅದನ್ನೆಲ್ಲ ನಮ್ಮ ಮಂಗಳೂರಲ್ಲಿ ಫೇಮಸ್ ಯಾವುದುಂಟು ಅದನ್ನೆಲ್ಲ ತಿಂದೇ ಹೋಗುತ್ತಾರೆ ಹೀಗಾಗಿ ನಮ್ಮ ಮಂಗಳೂರಿಗೆ ತುಂಬ ಮಂದಿ ಬರುತ್ತಾರೆ ಪ್ರವಾಸಿಗರು ಹಾಗೇ ದೇವಸ್ಥಾನಗಳು ಉಂಟು ಮತ್ತು ಪ್ರವಾಸ ತಾಣಗಳು ಉಂಟು ಮತ್ತು ಬೀಚುಗಳು ಉಂಟು ಮಂದಿರಗಳು ಉಂಟು ಕೋಟೆಗಳು ಉಂಟು ದರ್ಗಾಗಳು ಉಂಟು ತುಂಬ ನಮ್ಮ ಮಂಗಳೂರಿನಲ್ಲಿ ಹೈಯೆಸ್ಟು ಪ್ರಸಿದ್ಧವಾದ ದೇವಸ್ಥಾನಗಳೆಲ್ಲ ತುಂಬ ಉಂಟು ಯಾಕಂದರೆ ಕಟೀಲು ಪೊಳಲಿ ಅದೆಲ್ಲ ತುಂಬ ಪ್ರಸಿದ್ಧಿಯಾದ ದೇವಸ್ಥಾನ ಹೆಸರುವಾಸಿಯಾದ ದೇವಸ್ಥಾನ ಗೇ ಮಂಗಳಾದೇವಿ ನಮ್ಮ ಮಂಗಳೂರಿಗೆ ಮಂಗಳಾದೇವಿ ಆ ದೇವಿಯಿಂದಲೇ ಮಂಗಳೂರು ಎಂಬ ಹೆಸರು ಸು ಸಹ ಬಂದಿದೆ ಹೀಗಾಗಿ ಮಂಗಳೂರಿಗೆ ಮಂಗಳ ಮಂಗಳ ದೇವಿಯ ಮುಖಾಂತರ ಮಂಗಳಾದೇವಿ ಮಂಗಳೂರು ಎಂದು ಹೆಸರು ಬಂದಿದೆ ಹೀಗಾಗಿ